ಎಲ್ಲರಿಗೂ ನಮಸ್ಕಾರ ನನಗೆ ಅಡುಗೆ ಮಾಡುವುದೆಂದರೆ ತುಂಬ ಇಷ್ಟ ಸೊ ನಾನು ಅನೇಕ ರೀತಿಯ ಅಡುಗೆಗಳನ್ನು ಮಾಡುತ್ತೇನೆ ಮೊನ್ನೆ ನನ್ನ ಅಕ್ಕನ ಅಕ್ಕನ ಮನೆಯಿಂದ ಅಕ್ಕನ ಮಕ್ಕಳು ಅಕ್ಕ ಎಲ್ಲ ಬಂದಾಗ ಅವರಿಗೆ ನಾನು ಪಾಯಸವನ್ನು ಮಾಡಿ ಕೊಟ್ಟಿದ್ದೆ ಅವರು ತುಂಬ ಇಷ್ಟ ಪಟ್ಟು ಅದನ್ನು ಸ ಸವಿದರು ಹಾಗೂ ಅದನ್ನು ಹೇಗೆ ಮಾಡುವುದೆಂದು ನನ್ನ ಹತ್ತಿರ ಕೇಳಿದಾಗ ನಾನು ಅವರಿಗೆ ಈ ರೀತಿಯಾಗಿ ವಿವರಿಸಿದೆ ಮೊದಲು ಶಾವಿಗೆಯನ್ನು ತುಪ್ಪದಲ್ಲಿ ಹುರಿದುಕೊಂಡು ಆನಂತರ ಹಾಲನ್ನು ಕುದಿಯುವುದಕ್ಕೆ ಇಟ್ಟು ಅದಕ್ಕೆ ಸಕ್ಕರೆಯನ್ನು ಹಾಕಿ ಆನಂತರ ಹುರಿದ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸುವುದು ನಂತರ ನಂತರ ದ್ರಾಕ್ಷಿ ಗೋಡಂಬಿ ಹಾ ಗೋಡಂಬಿ ಎ ಅನ್ನು ತುಪ್ಪದಿಂದ ಹುರಿದು ಬಿಟ್ಟು ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಿ ಮಾಡುವಂಥದ್ದು ಪಾಯಸ ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇನ್ನೂ ಅನೇಕ ರೀತಿಯ ಅಡುಗೆಗಳನ್ನು ಮಾಡುತ್ತೇನೆ ಕೇಸರಿ ಭಾತು ಶಾವಿ ಅಕ್ಕಿ ಶಾವಿಗೆ ಹಾಗೂ ಹಪ್ಪಳ ಸಂಡಿಗೆ ಇನ್ನೂ ಅನೇಕ ರೀತಿಯ ಅಡುಗೆಗಳನ್ನು ನಾನು ಮಾಡಿ ಕೊಡುತ್ತೇನೆ ಶಾವಿಗೆಯನ್ನು ಸಹ ನಾನು ತುಂಬ ಚೆನ್ನಾಗಿ ಮಾಡುತ್ತೇನೆ ಮೊದಲು ಶಾವಿಗೆಗೆ ಅಕ್ಕಿಯನ್ನು ತೊಳೆದು ಅದನ್ನು ಹರಡಿ ಬಿಟ್ಟು ಆನಂ ಹರಡಿ ಅದು ಒಣಗಿದ ನಂತರ ಅದನ್ನು ನೀಟಾಗಿ ಪುಡಿ ಮಾಡಿ ಅಕ್ಕಿ ಪುಡಿ ಹಿಟ್ಟು ಅಕ್ಕಿಯನ್ನು ಹಿಟ್ಟು ಮಾಡಿ ಬಿಟ್ಟು ಅದನ್ನು ನೀರು ಅದಕ್ಕೆ ಒಂದು ಪಾವು ಅಕ್ಕಿಗೆ ಎರಡು ಲೋಟ ಎರಡು ಲೋಟ ನೀರನ್ನು ಹಾಕಿ ಆ ಅಕ್ಕಿ ಅಕ್ಕಿ ಹಿಟ್ಟನ್ನು ಅದ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸುವುದು ಕುದಿಸಿದ ನಂತರ ಅದನ್ನು ಬೇರೆ ಪಾತ್ರೆಗೆ ದೊಡ್ಡದಾದ ಹರಿವಾಣಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಷ್ ಮಾಡಿಬಿಟ್ಟು ಅದನ್ನು ಉಂಡೆಗಳನ್ನಾಗಿ ಮಾಡುವಂಥದ್ದು ಉಂಡೆಗಳನ್ನು ಮಾಡಿ ಮಾಡಿದ ನಂತರ ಅದನ್ನು ಶಾವಿಗೆ ಮಣೆಯಲ್ಲಿ ಹಾಕಿ ಅದನ್ನು ಒತ್ತಿ ಬಿಟ್ಟು ಶಾವಿಗೆಯನ್ನು ರೆಡಿ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿದರೆ ಶಾವಿಗೆ ತಯಾರಾಗುತ್ತದೆ ಹೀಗೆ ಅನೇಕ ರೀತಿಯ ಅಡುಗೆಗಳನ್ನು ಮಾಡುತ್ತೇನೆ ಹಾಗೂ ಆ ಅಡುಗೆಗಳಿಗೆ ನನಗೆ ತುಂಬ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ತ್ಯಾಂಕ್ ಯು